ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತು ಝುಲಾಯ್ ಎರಡು ಸಾವಿರ ಮೂರು ಝನ್ವರಿ ಎರಡು ಸಾವಿರದ ಇಪ್ಪತ್ತ ಒಂದು ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರು ಐದು ಹಾಗಸ್ಟ್ ಎರಡು ಸಾವಿರದ ಎಂಟು